ಒಂಬತ್ತು ಲಕ್ಷದ ಎಂಬತ್ತೇಳು ಸಾವಿರದ ಆರುನೂರ ಎಪ್ಪತ್ತೆಂಟು ಎಂಟು ಲಕ್ಷದ ಅರುವತ್ತಮೂರು ಸಾವಿರದ ಏಳು ನೂರ ಅರುವತ್ತಮೂರು ಆರು ಲಕ್ಷದ ಮೂವತ್ತೆಂಟು ಸಾವಿರದ ಎಪ್ಪತ್ತನಾಲ್ಕು ಐದು ಲಕ್ಷದ ಎಪ್ಪತ್ತೊಂದು ಸಾವಿರದ ಎಂಟು ನೂರ ನಲ್ವತ್ತೈದು ಮೂರು ಲಕ್ಷದ ಐವತ್ತಮೂರು ಸಾವಿರದ ಏಳು ನೂರ ಎಂಟು